ಹಲೋ ಶೃತಿ ಮೇಡಮ್ಮಾ ಮೇಡಮ್ ನಾವು ಮೊನ್ನೆ ಬಂದು ತೋರಿಸಿದ್ವಲಾ ನಿಮಗೆ ನಂಗೆ ಹುಷಾರಿಲ್ಲ ಅಂತ ನಿಮ್ಮ ಕ್ಲಿನಿಕ್ ಬಂದು ನನ್ಗೆ ನಂಗೆ ಒನ್ ವೀಕಿಂದ ಜ್ವರ ಇತ್ತು ಮೇಡಮ್ ತುಂಬಾ ಪೇನು ತುಂಬಾ ಮೈ ಕೈಯೆಲ್ಲ ಒಡ್ತಾ ಆ ಥರ ಎಲ್ಲ ಸಮಸ್ಸೆಗಳು ಇತ್ತು ನನಗೆ ತುಂಬಾ ತಲೆನೋವು ಮತ್ತೆ ಮೈಕೈ ನೋವೆಲ್ಲ ಇತ್ತು ಆದರೂನು ಮೇಡಮ್ ಕೆಲವು ಮಾತ್ರೆಗಳು ಔಷಧಿಗಳನ್ನು ಕೊಟ್ಟಿದ್ದಿರಿ ನೀವು ಆದರು ನನಗೆ ತುಂಬಾ ಕಮ್ಮಿ ಆಗಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್

ಹ್ಞೂ ನಾನು ತಾಂಡಿದ್ದೀನಿ ಮೇಡಮ್ ಮೂರು ಟೈಮ್ ಕೊಟ್ಟಿದ್ದಿರಿ ಮಧ್ಯಾಹ್ನ ಮತ್ತು ಸಂಜೆ ಮೂರು ದಿನ ಹಾಂ ತಾಂಡಿದ್ದೀನಿ ಮೇಡಮು ಬೆಳಿಗ್ಗೆ ನಾವು ಮಾಮೂಲಿ ನೀವೇ ಹೇಳಿದರಲ್ಲ ಮೇಡಮ್ ಅನ್ನ ಸಾಂಬಾರ್ ತಿನ್ನಬೇಕು ಅಂತ ಬೇಳೆ ಸಾಂಬಾರು ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಣ್ಣು ಜ್ಯೂಸ್ ಕುಡೀರಿ ಅಂತ ನೀವೇ ಹೇಳಿದ್ದಿರಿ ಸರ್ ಆದರು ಮೇಡಮ್ ತುಂಬಾ ಸುಸ್ತು ಆಗುತ್ತೆ ನನಗೆ ತುಂಬಾ ನಿದ್ದೆ

ನನ್ಗೆ ತುಂಬಾ ಬಾಯಾರಿಕೆ ಆ ಥರ ಆಗ್ತಾ ಇರುತ್ತೆ ಮೇಡಮ್ ತುಂಬಾ ಹ್ಞೂ ಹಾಂ ಹಾಂ

ಹಾಂ ಹಾಂ ಹೌದಾ ಮೇಡಮ್ ನಮಗೆ ತುಂಬಾ ಅದೇನೇ ವೀಕ್ನೆಸ್ ಥರ ಆಗಿದ್ದೀನಿ ಅದಕ್ಕೆ ಮತ್ತೆ ಏನಾದರು ನಿಮ್ಮ ಕ್ಲಿನಿಕ್ ಬರ್ಬೇಕಾ ಮತ್ತೆ ತೋರ್ ಬೇರೇ ಏನಾದರು ಮಾತ್ರೆಗಳು ಬರೀತೀರ ಯಾಕೋ ಒಂದು ವಾರದಿಂದ ಕಮ್ಮಿ ಆಗಿಲ್ಲ